ಹೌದು ಹೇಳಿ ಹಾಂ ಹೇಳಿ ಅಭೀಷ ಓಕೆ ಡಿಗ್ರಿ ಯಾವುದು ನಿಮ್ಮದು ಕಾಮರ್ಸಾ ಸೈನ್ಸಾ ಓಕೆ ಹಾಂ ಹಾಂ ಹಾಂ ಅಂದರೆ ವೇಕೆನ್ಸಿ ಇದೆ ನಿಮಗೆ ಅಂದರೆ ಬ್ಯಾಂಗ್ಳೂರು ಕಡೆಯಲ್ಲ ಹೋಗಲಿಕ್ಕಾಗ್ತದ ಜಾಬ್ ಇದ್ದರೆ ಸ್ಯಾಲ್ರಿ ನಿಮಗೆ ಕೊಡ್ತಾರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಬಟ್ ಅಲ್ಲೆ ನಿಮಗೆ ಅಕಮಡೇಷನ್ ಎಲ್ಲ ಇರ್ತದೆ ಹೌದು ಹೌದು ಇಲ್ಲ ಅವರೆ ಕೊಡ್ತಾರೆ ನಿಮಗೆ ಹಾಂ ಹಾಂ ಹಾಂ ಉಡುಪಿಯಲ್ಲಿದೆ ಬಟ್ ಸ್ಯಾಲ್ರಿ ನಿಮಗೆ ಕಮ್ಮಿ ಸಿಗ್ತದೆ ಅಂದರೆ ಟೆನ್ ಫಿಫ್ಟೀನ್ವರೆಗು ಇರ್ತದೆ ಸ್ಯಾಲ್ರಿ ಹೌದು ಅಂದರೆ ನಿಮ್ಮದು ಫಸ್ಟ್ ಸ್ಯಾಲ್ರಿ ಬಂದಮೇಲೆ ನಮಗೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಕೊಡಬೇಕಾಗ್ತದೆ ಹೌದೌದು ಈಗ ಇಲ್ಲ ಅಂದರೆ ನಿಮ್ಮದು ಫಸ್ಟ್ ಜೋಬ್ ಎಲ್ಲ ಆದಮೇಲೆ ನಿಮ್ಮದು ಫಸ್ಟ್ ಸ್ಯಾಲ್ರಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ನಮಗೆ ಕೊಡ್ಲಿಕ್ಕಾಯ್ತು ಹೌದೌದು ಹೌದು ಜಾಬ್ ಕನ್ಫರ್ಮ್ ಅಂದರೆ ಸ್ಟಾರ್ಟಿಂಗ್ ನಿಮಗೆ ಅದು ಪ್ರೊಬೇಷನರಿ ಅಂದರೆ ಟ್ರೈನಿಂಗ್ ಪೀರಿಯಡ್ ಇರ್ತದೆ ಮತ್ತೆ ನಿಮ್ದು ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡಿದರೆ ಮತ್ತೆ ನಿಮಗಲ್ಲಿ ಜಾಬ್ ಪರ್ಮನೆಂಟ್ ಆಗ್ತದೆ ಹಾಗೆ ಹೌದೌದು ಆಮೇಲೆ ಐ ಟಿ ಕಂಪನಿ ಎಲ್ಲ ಆಗ್ತದಲ್ಲಾ ಓಕೆ ಹಾಂ ಸರಿ ಇದೆ ನಂಬರಿಗೆ ಅಲ್ಲಾ ಅದು ನಾನು ನಿಮಗೆ ಸೆಂಡ್ ಮಾಡ್ತೀನಿ ಬೇಕಿದ್ದರೆ ನಿಮಗೆ ಉಡುಪಿದು ಕೂಡ ಇಲ್ಲಿ ವೇಕೆನ್ಸಿ ಇರೋದು ನಿಮಗೆ ಅದರಲ್ಲಿ ಸೆಂಡ್ ಮಾಡ್ತೀನಿ ನಿಮಗೆ ಯಾವ್ದು ಬೇಕು ನೋಡಿ ಅಂತೆ ಹಾಂ ನಿಮ್ಮದು ಸಿ ವಿ ಒಂದು ನಮಗೆ ವಾಟ್ಸಾಪ್ ಮಾಡಿ ಆಯಿತಾ ಹಾಂ ಸರಿ ಅಲ್ಲಾ ಸರಿ ಹಾಗಾದರೆ ಹಾಗಾದರೆ ಓಕೆ ಓಕೆ ಓಕೆ ಥ್ಯಾಂಕ್ಸ್